ನನ್ನನ್ನು ಬಿಟ್ಟು ನಮ್ಮನೆಯಲ್ಲಂದರೆ ನನ್ನ ಹಸ್ಬೆಂಡಿಗೆ ತುಂಬ ತೋಟಗಾರಿಕೆಯಲ್ಲಿ ತುಂಬ ಇಷ್ಟ ಅವರು ಇಡೀ ದಿನ ಬೇಕಿದ್ದರೆ ತೋಟದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅಂದರೆ ನೆರಳು ಇದೆ ಅಂದರೆ ತಂಪಾದ ವಾತಾವರಣವು ಇರ್ತದೆ ತೋಟದಲ್ಲಿ ಎಷ್ಟೇ ಕಷ್ಟ ಆದ್ರೂ ಅವರು ತೋಟದಿಂದ ಹೊರಗೆ ಬರೋದಿಕ್ಕೇ ಮನಸ್ಸು ಬರೋದಿಲ್ಲ ಅವರಿಗೆ ಮೊದಲು ನಮ್ಮಪ್ಪ ಅಮ್ಮ ಕೂಡ ಹಾಗೆ ಮಾಡ್ತಾಯಿದ್ದರು ತುಂಬ ಖುಷಿಯಾಗಿ ತೋಟದಲ್ಲಿ ಕೆಲಸ ಮಾಡ್ತಾಯಿದ್ದರು ತೋಟದ ನಮ್ಮ ಮನೆಯಲ್ಲಿ ತೋಟಕ್ಕೋಸ್ಕರ ಬೇರೆ ಕೆಲಸಕ್ಕೆ ಯಾರನ್ನು ಕರೆಯುದಿಲ್ಲ ನಾವು ನಮ್ಮನೆಯವರು ನಾನು ಸೇರಿ ಮಾಡ್ತಾ ಇದ್ದೇವೆ ಈಗ ನಮ್ಮ ಅಪ್ಪ ಅಮ್ಮ ಅಷ್ಟು ಹುಷಾರಿಲ್ಲ ಹಾಗೇ ಅವರು ಸ್ವಲ್ಪ ಬರುವುದಿಲ್ಲ ತೋಟದ ಕಡೆ ಆದರೆ ನಾವು ಯಾರನ್ನು ಕೆಲಸಕ್ಕೆ ಜನ ಇಡದೇ ನಾವಿಬ್ಬರೇ ಮಾಡ್ತಾ ಹೋಗ್ತೇವೆ ಅದಕ್ಕೆ ಬದಿ ಕಟ್ಟೋದಾಗಲಿ ನೀರು ಬಿಡೋದಾಗಲಿ ಎಲ್ಲ ನಾವಾಗೇ ನಾವೇ ಇಷ್ಟಪಟ್ಟು ಮಾಡ್ತೇವೆ ನಾವು ಊಟ ತಿಂಡಿ ಅಲ್ಲೇ ಕೊಂಡು ಹೋಗಿ ಅಲ್ಲೇ ಮಾಡಿ ನಾವು ನಮ್ಮ ತೋಟ ಅಂದರೆ ತುಂಬ ಸ್ವಲ್ಪ ದೂರ ಬರ್ತದೆ ಮನೆ ಹತ್ತಿರ ಇಲ್ಲ ಸ್ವಲ್ಪ ದೂರ ಇದೆ ಮನೆ ಹತ್ತಿರ ಇದೆಲ್ಲ ಮಾಡ್ತೇವೆ ನಾವು ತರಕಾರಿ ಮತ್ತು ಹೂವಿನ ಗಿಡ ಎಲ್ಲ ಮನೆ ಹತ್ರನೇ ಇದೆ ಅದನ್ನು ಸಂಜೆಗಳ ಹೊತ್ತಿಗೆ ಮಾಡಿ ಹಗಲಲ್ಲಿ ಬೆಳಿಗ್ಗೆ ಹೊತ್ತಿಗೆ ಮಧ್ಯಾಹ್ನ ಹೊತ್ತೆಲ್ಲ ದೂರದ ನಮ್ಮ ಅಡಿಕೆ ತೋಟ ಮತ್ತು ತೆಂಗಿನ ತೋಟದ ಕಡೆ ಹೋಗ್ತೇವೆ ನಾವು ಸಂಜೆ ಆದರೆ ನಮ್ಮ ಮನೆ ಪಕ್ಕದ ಪಕ್ಕದಲ್ಲಿರೋ ಇದು ತರಕಾರಿಗೆ ನಾವು ಕೆಲಸ ಮಾಡ್ತೇವೆ ತರಕಾರಿ ತೋಟದಲ್ಲಿ ಅಲ್ಲದೆ ನನಗೆ ಖುಷಿ ಕೊಡುವುದಂದ್ರೆ ಅಲ್ಲಿಯ ಗಾಳಿ ಮತ್ತು ತಂಪಾದ ವಾತಾವರಣ ಆ ವಾತಾವರಣ ಬಿಟ್ಟು ಹೊರಗೆ ಬರ್ಲಿಕ್ಕೇ ಮನ್ಸು ಬರುವುದಿಲ್ಲ ನಮಗೆ ಮಕ್ಕಳು ಕೂಡ ಒಮ್ಮೊಮ್ಮೆ ರಜ ದಿನ ತೋಟದ ಕಡೆ ಬರ್ತಾರೆ ಅವರು ಸಣ್ಣ ಪುಟ್ಟ ಕೆಲಸ ಮಾಡಿ ನಮಗೆ ಖುಷಿ ಕೊಡ್ತಾರೆ ಅಲ್ಲದೆ ನಮ್ಮ ತೋಟದ ಪಕ್ಕದಲ್ಲಿ ನೀರಿನ ಹೊಳೆ ಇದೆ ಆ ಹೊಳೆಯಲ್ಲಿ ಸ್ನಾನ ಮಾಡ್ತಾ ಆ ಕಡೆ ಈ ಕಡೆ ನಾವು ಸಮಯ ಕಳಿತಾ ಇರ್ತೇವೆ ರಜೆ ಬಂತು ಅಂದರೆ ಆಯಿತು ಮಕ್ಕಳಿಗೆ ತುಂಬ ಖುಷಿಯಾಗಿ ಅಲ್ಲಿ ಕಾಲ ಕಳಿತಾರೆ ಆದರೆ ನಮಗೆ ದಾರಿ ದಾರಿ ಕಷ್ಟ ಆಗ್ತದೆ ಅಂದರೆ ರೈಲಲ್ಲೇ ಹೋಗಬೇಕಾಗ್ತದೆ ಅಲ್ಲಿಗೆ ಆದ್ರೂ ನಾವು ಖುಷಿಯಾಗಿ ತೋಟದ ಕೆಲಸವನ್ನು ಮಾಡ್ತೇವೆ ಅಲ್ಲಿ ಯಾವುದೇ ನಮಗೆ ಅಡೆತಡೆ ಯಾವುದು ಇಲ್ಲ ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗೋದರಲ್ಲಿ ನಮಗೆ ತೃಪ್ತಿ ಸಿಗ್ತದೆ ತುಂಬಾ ಖುಷಿಯಾಗಿರ್ತೇವೆ ನಾವು